ನಾನು ಒಂದು ಮಿಕ್ಸಿಯನ್ನು ತಕೊಂಡೆ ಮಿಕ್ಸಿ ಹೇಳಿದರೆ ಎಲ್ಲರೂ ಹೇಳಿದರು ಈ ಕಂಪೆನಿ ಒಳ್ಳೆ ಇದೆ ನೀವು ಅದನ್ನೇ ತಗೊಳ್ಳಿ ಅಂತ ನಾನು ಸಹ ಹೊ ಆಯಿತಂತ ಹೇಳಿ ಮಿಕ್ಸಿಯನ್ನು ತಗೊಂಡೆ ತಗೊಂಡೆ ಹೇಳಿದರೆ ಅದು ನಾನು ಶಾಪಿಗೆ ಹೋಗಿ ತಗೊಳ್ಳಿಲ್ಲ ಒಬ್ಬರು ಡೀಲರಿದ್ದರು ಅವರೇಳಿದರು ನನ್ನ ಮುಖಾಂತರ ಹೋದರೆ ನಾನು ನಿಮಗೆ ಕಮ್ಮಿಯಲ್ಲಿ ತೆಗೆದು ಕೊಡ್ತೀನಂತ ಹಾಗೆ ನಾನು ಆಯ್ತಂಥೇಳಿ ಒಂದು ಸ್ವಲ್ಪ ಐನೂರು ರೂಪಾಯಿವರೆಗೆ ಕಮ್ಮಿ ಆಗ್ತದಲ್ಲ ಅದಕ್ಕಾಗಿ ನಾನು ಅವರಿಗೆ ಹೇಳಿದೆ ಆಯಿತು ನೀವು ನನಗೆ ಅದು ಮಿಕ್ಸಿಯನ್ನು ತಂದು ಕೊಡಿ ಅಂತ ಹಾಗೆ ನಾನವರಿಗೆ ಹಣ ಕೊಟ್ಟೆ ಹಾಗೆ ಅವರು ಹಣ ಕೊಟ್ಟಾಗ ನನಗೆ ಮಿಕ್ಸಿ ತಂದು ಕೊಟ್ಟರು ಮಿಕ್ಸಿ ನೋಡುವಾಗ ತುಂಬ ಒಳ್ಳೆಯದಿತ್ತು ಅವರ ಅದರ ಕವರು ಪ್ಯಾಕೆಟ್ ಎಲ್ಲ ತುಂಬ ಖುಷಿ ಆಯಿತು ಓಪನ್ ಮಾಡುವಾಗ ಸಹ ಅದರದ್ದು ಕಲರ್ ಮತ್ತೆ ಅದರ ಡಿಸೈನೆಲ್ಲ ನೋಡುವಾಗ ತುಂಬ ಖುಷಿ ಆಯಿತು ವಾವ್ ಇದು ಒಳ್ಳೆಯ ಕಂಪೆನಿಯ ಪ್ರೊಡಕ್ಟ್ ಅಂತ ಹೇಳಿ ನನಗೆ ಖುಷಿ ಆಯಿತು ಹಾಗೆ ನಾನದನ್ನು ಆನ್ ಮಾಡಿದೆ ಚಾಲ್ ಮಾಡಿದೆ ಚಾಲ್ ಮಾಡುವಾಗ ಸಹ ಓಕೆ ಏನು ಶಬ್ದ ಇಲ್ಲ ಮತ್ತು ಒಳ್ಳೆ ರೀತಿಯಲ್ಲಿ ನಾವು ಏನು ಪದಾರ್ಥ ಹಾಕಿದೆವು ಅದು ಒಳ್ಳೆ ರುಬ್ಬಿ ನುಣ್ಣಗೆ ರುಬ್ಬಿ ಬಂತು ಹಾಗೆ ಒಂದು ವಾರ ನಾನು ಉಪಯೋಗಿಸಿದಾಗ ನನಗೆ ಹಾಂ ಇದು ಪ್ರೊಡಕ್ಟ್ ಒಳ್ಳೆಯದಿದೆಯಂಥೇಳಿ ತುಂಬ ಖುಷಿ ಆಯಿತು ನಾನು ಹಾಗೆ ಹಾಂ ಇನ್ನೂ ಬೇರೆ ಯಾರಿಗಾದರೂ ಹೇಳಿದರೆ ನನ್ನ ದೋಸ್ತಿಯವರಿಗೆ ಅವರು ಇದನ್ನು ತಗೊಳ್ತಾರೆ ಆದರೆ ನೋಡಲಿಕ್ಕೆ ಹೋದಾಗ ಎಂತಾಯಿತು ಒಂದು ದಿನ ನಾನದನ್ನು ಉಪಯೋಗಿಸುವಾಗ ಅದು ಬಟನ್ ಸ್ವಿಚ್ ನಾವು ಆನ್ ಆಫ್ ಮಾಡುವುದು ಮೂಮೆಂಟ್ ಮಾಡ್ತೇವಲ್ಲ ಅದು ನನ್ನ ಕೈಯ್ಯಲ್ಲೇ ಬಂತು ನೋಡುವಾಗ ಅದರದ್ದು ಇದು ಪ್ಲಾಸ್ಟಿಕ್ ಅಷ್ಟು ಒಳ್ಳೆಯದಿರ್ಲಿಲ್ಲ ಕಳಪೆಯನ್ನು ಉಪಯೋಗಿಸಿದರು ಅಂದರೆ ಅದರ ಕ್ವಾಲಿಟಿ ಅಷ್ಟು ಹೇಳುವಷ್ಟು ಒಳ್ಳೆಯದಿರ್ಲಿಲ್ಲ ಮತ್ತೆ ನೋಡುವಾಗ ಅದರ ಜ್ಯಾಮ್ನದು ಸಹ ಕೆಪ್ಯಾಸಿಟಿ ಸ್ವಲ್ಪ ಪಾಲಿಶ್ ಮಾಡಿದಷ್ಟೇನು ಅದು ನಮಗೆ ನೈಸ್ ನುಣ್ಣಗೆ ರುಬ್ಬಿ ಕೊಡ್ತಾಯಿರ್ಲಿಲ್ಲ ಸ್ವಲ್ಪ ನಾವೇನಾದರು ಹಾಕಿದರೆ ಓವರ್ ಲೋಡಂಥೇಳಿ ತೋರಿ ತೋರಿಸಲಿಕ್ಕೆ ಶುರು ಆಯಿತು ನಾವು ಸ್ವಲ್ಪ ಸಾಮಾನು ಜಾಸ್ತಿ ಹಾಕಿ ರುಬ್ಬಿಲಿಕ್ಕೆ ಹೋದರು ಅದು ಅಲ್ಲಿಗೆ ನಿಂತು ಬಿಡ್ತಿತ್ತು ಸ್ಥಗಿತಗೊಳ್ತಿತ್ತು ಮತ್ತೆ ಪುನಃ ನಾವೊಂದು ಐದು ನಿಮಿಷ ಕಾದು ಅದಕ್ಕೆ ಬಟನು ಅದಕ್ಕೆ ಒಂದು ಬಟನ್ ಒತ್ತಿದ ನಂತರ ಅದು ಪುನಃ ಸ್ಟಾಟ್ ಮಾಡಬೇಕಿತ್ತು ಮತ್ತೆ ಎರಡು ದಿನ ಉಪಯೋಗಿಸಿದ ನಂತರ ನಾನದು ರುಬ್ಬುವಾಗ ಜಾರ್ ತೆಗೆಯಲಿಕ್ಕೆ ಹೋದಾಗ ಜಾರ್ನ ಸೈಡೇ ಕಟ್ಟಾಯಿತು ಯಾಕೇಳಿದರೆ ಅದರ ಮೇಲೆ ಉಪಯೋಗಿಸಿದ ವಸ್ತುವಿನದಿದು ಕ್ವಾಲಿಟಿ ಇದು ಅದರ ಗುಣಮಟ್ಟ ಅಷ್ಟು ಒಳ್ಳೆಯದಿರ್ಲಿಲ್ಲ ಅದು ಎಲ್ಲ ನೋಡಲಿಕ್ಕೆ ಹೋದರೆ ಅದರದ್ದು ಯಾವುದೇ ಇದು ಉಪಯೋಗಿಸು ನೋಡಲಿಕ್ಕೆ ಮಾತ್ರ ನಮಗೆ ಆಕರ್ಷಣೆಯಾಗೆ ಮಾಡಿದ್ದಾರೆ ಆದರೆ ಅದರ ಒಳಗಿರುವ ಇದು ಉತ್ಪನ್ನದ ಪ್ರೊಡ್ ವಸ್ತುಗಳೆಲ್ಲ ಕ್ವಾಲ್ ಇದು ಗುಣಮಟ್ಟದಲ್ಲ ಎಲ್ಲ ಬೇರೊಂದು ನಾವು ಬಿ ಬೇಡ ಅಂಥೇಳಿ ಕೊಟ್ಟಿರ್ತೇವಲ್ಲ ಅದರದ್ದು ಒನ್ನೊಂದು ಬಿಡಿ ಭಾಗವನ್ನು ತಂದು ಇದನ್ನು ಅವರು ತಯಾರು ಮಾಡಿ ಇರ್ತಾರೆ ಅದರಿಂದ ಒಂದು ದಿನ ನೋಡುವಾಗ ಅದರದ್ದು ಸ್ ತಿರುಗಿಸುವ ಬಟನೇ ನನ್ನ ಕೈಯ್ಯಲ್ಲಿ ಬಂದರೆ ಇನ್ನೊಮ್ಮೆ ಲೋಡಾಗ್ತದೆ ಮತ್ತೆ ಅದರದ್ದು ಮುಚ್ಚಳವು ಸಹ ಕಟ್ಟಾಯಿತು ಮತ್ತು ಕೈಯ್ಯ ಹಿಡಿಸೋ ಹಾಗೆ ಒಂದು ತಿಂಗಳ ಒಳಗೆ ನನಗೆ ಅದು ಎಲ್ಲ ಪು ಏನು ಉಪಯೋಗ ಆಗದ ರೀತಿ ಆಯಿತು ಆಗ ನಾನು ಅವರಿಗೆ ಕೇಳಿದ್ದಕ್ಕೆ ಅವರೇಳಿದರು ಅದು ಇಲ್ಲ ಅದು ಕೆಲವೊಮ್ಮೆ ಹೇಳಲಿಕ್ಕಾಗೋದಿಲ್ಲ ನೂರರಲ್ಲಿ ಒಂದು ವಸ್ತು ಹಾಗೆ ಬರ್ತದಂತ ಆಮೇಲೆ ನಾನು ಅದನ್ನು ಎಲ್ಲ ಯಾರೆಲ್ಲ ತಗೊಂಡಿದ್ದರೋ ಎಲ್ಲರದ್ದೂ ಅಭಿಪ್ರಾಯ ನೋಡಲಿಕ್ಕೋದ್ರೆ ಸೇಮ್ ಹೀಗೆ ಆಗಿತ್ತು ಅಂದರೆ ಎಲ್ಲ ಇದೇ ತೊಂದರೆಯೇ ಯಾರಿಗೆ ಒಂದು ಖುಷಿ ಅಂತ ಇಲ್ಲ ಎಲ್ಲ ದು ಅದರಿಂದ ಉಪಯೋಗಕ್ಕಿಂತ ನಮಗೆ ಅನು ಅನಾನುಕೂಲವೇ ಜಾಸ್ತಿಯಾಯಿತು ನಾವು ಹಣ ಕೊಟ್ಟದ್ದಕ್ಕೆ ಪುನಃ ನಾವದನ್ನು ಓಕೆ ಇರಲಿ ಅಂಥೇಳಿ ಅದರದ್ದು ಪ ಬಿಡಿ ಭಾಗವನ್ನು ಅಂಗಡಿಯಿಂದ ತಂದೆವು ತಂದು ಹಾಕುವಾಗ ನಮಗೆ ಈಗ ಕೊಟ್ಟ ಹಣಕ್ಕಿಂತ ನಮಗೆ ಅದರದ್ದು ಹೆಚ್ಚು ಹಣ ಹೋದಾಗ ಅದಕ್ಕಿಂತ ನಾವು ಕಂಪೆನಿಯದ್ದೇ ಒಂದು ಅಂಗಡಿಯಲ್ಲಿ ಹೋಗಿ ತರ್ತಿದ್ದರೆ ನಮಗೆ ಅದಕ್ಕಿಂತ ಕಮ್ಮಿಯಲ್ಲಿ ಸಿಕ್ತಿತ್ತಂಥೇಳಿ ನಮಗೆ ನನಗೀಗ ಗೊತ್ತಾಯಿತು ಹಾಗಾಗಿ ನಾನು ತಗೊಂಡದ್ದು ಮಿಕ್ಸಿ ನಮಗದು ಉಪಯೋಗವೇ ಇರಲಿಲ್ಲ ಅದರ ಬಗ್ಗೆ ನನಗೆ ತುಂಬ ಚಿಂತೆ ಸಹ ಆಯಿತು ಮತ್ತು ನಮ್ಮ ಹಣ ಸಹ ವೇ ಹಾಳಾಯಿತು ಮ ಇದರಿಂದ ನಾವು ಎಂತ ಗೊತ್ತುಂಟ ಯಾವಾಗಲೂ ಒಂದು ವಸ್ತುವನ್ನು ನೋಡುವಾಗ ಕಮ್ಮಿಗೆ ಸಿಕ್ತಂಥೇಳಿ ಅದನ್ನ ತಗೊಳಿಕ್ಕೆ ಹೋದರೆ ಅದರಿಂದ ನಮಗೆ ಉಪಯೋಗಕ್ಕಿಂತ ಅದರ ಅನಾನುಕೂಲವವೇ ಜಾಸ್ತಿ ಆಗ್ತದಂಥೇಳಿ ಈ ಮಿಕ್ಸಿಯ ಇದರಿಂದಲೇ ನನಗೆ ಗೊತ್ತಾಯಿತು ಹಾಗಾಗಿ ನಾನು ಯಾರಾದರೂ ಹೇಳಿದರೆ ಆ ರೀತಿ ನೋಡದೆ ಯಾವುದು ವಸ್ತುವನ್ನು ತಗೊಳ್ಳೋಕ್ಕೆ ಇನ್ನು ಮುಂದೆ ಹೋಗುವುದಿಲ್ಲ